ಇಪ್ಪತ್ತೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಒಂದು ಜನವರಿ ಎರಡು ಸಾವಿರ ಹದಿಮೂರು ಮೇ ಸಾವಿರದ ಒಂಬೈನೂರ ತೊಂಬತ್ತೇಳು ನಾಲ್ಕು ಫೆಬ್ರವರಿ ಎರಡು ಸಾವಿರದ ಒಂಬತ್ತು ಮೂರು ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತು